ಹಾಂ ಮೋಹನ್ ಮಾತಾಡೋದು ಹೇಳ್ರಿ ನೀವು ಮೊನ್ನೆ ಬಂದಿದ್ರಲ್ಲ ಹಾಂ ಹಾಂ ಹೇಳಿಯಪ್ಪ ವೀರೇಂದ್ರ ಹೇಗಿದೀರಾ

ಇವಾಗ ಆಗಲ್ಲಲ್ಲಪ್ಪ ನಾನು ಹೊರಗಡೆ ಇದ್ದೀನಿ ಒಂದು ಕೆಲ್ಸ ನೀವು ನಾಳೆ ಸಂಜೆ ನೀವು ಟೋಕನ್ ತಕೊಳ್ಳಿರಿ ಶಾಪಲ್ಲಿ ಬನ್ರಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ನಿಮಗೆ ಇದು ಸದ್ಯಕ್ಕೆ ಹಾಂ ನಾಳೆ ಸಂಜೆ ಬನ್ರಿ ನಾವು ಸಂಜೆ ಐದರಿಂದ ಇರುತ್ತೆ ಕ್ಲಿನಿಕ್ಕು ಐದರಿಂದ ಹನ್ನೊಂದು ಗಂಟೆ ತನಕ ಇರುತ್ತೆ ಫಶ್ಟ್ ಬಂದು ಹಾಂ ದೂರ ಇದೀರಾ ಇಲ್ಲ ರೀ ನಾನು ಹೊರ್ಗಡೆ ಬಂದಿದ್ದೀನಿ ಇನ್ನೊಂದು ಆಪ್ರೇಷನ್ ಇತ್ತು ಹಾಂ

ಇವಾಗ ಸದ್ಯಕ್ಕೆ ಮನೆಯಲ್ಲಿ ಇದು ಇದು ಇದೆಯಾ ವಿಕ್ಸ್ ಇದೆಯಾ ಮನೆಯಲ್ಲಿ ವಿಕ್ಸನ್ನ ಸೊಲ್ಪ ಬಿಸ್ನೀರಲ್ಲಿ ಹಾಕಂಬಿಟ್ಟಿ ಅದನ್ನೆಲ್ಲ ಸೊಲ್ಪ ಒಂದು ಒದ್ದೆ ಬಟ್ಟೆಯಲ್ಲಿ ನೆನ್ಸ್ಬಿಟ್ಟು ಅದನ್ನೆಲ್ಲ ಕಾಲಿಗೆ ಕೈಗೆಲ್ಲ ಹಚ್ಕಂಡ್ರಿ ಸೊಲ್ಪ ಮೀಡ್ಯಮಲ್ಲಿ ಅದು ಸೊಲ್ಪ ನೋವು ಕಮ್ಮಿ ಆಗುತ್ತೆ ನೆಗಡಿ ಏನಾದ್ರು ಜ್ವರ ಸುಸ್ತು ಇದೆಯಾ ನೆಗಡಿ ಜ್ವರ ಇದೆ ಅಂದ್ರ್ ಸೊಲ್ಪ ಕಷಾಯ ಕಷಾಯ ಕಷಾಯ ಮಾಡ್ಕೊಳ್ರಿ ಕೆಮ್ಮಿಗೆ ಕಮ್ಮಿ ಆಗುತ್ತೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಅಷ್ಟೂ ಖಾಲಿ ಆಗಿದಾವಾ ಅವನ್ನ ಮತ್ತೆ ರೀಪ್ಲೆ ತಕೊಳ್ರಿ ಅವನ್ನ ಇವಾಗ ಸದ್ಯಕ್ಕೆ ನಾವು ಹೊರ್ ಇವ್ ಹೊರ್ಗಡೆ ಇದ್ದೀರಲ್ಲ ನೀವು ನಾಳೆ ಶಾಪಿಗೆ ಬರಕ್ಕೋಸ್ಕರ ಆದರೂ ಬರಕ್ಕೆ ಕಿನ್ ಮುಂಚೆ ಆಗಲಿ ಆ ಟ್ಯಾಬ್ಲೆಟ್ಸ್ಗಳ್ನ ತಕೊಳ್ರಿ ತಕಂಡು ಅವನ್ನ ರಿಪ್ಲೆ ಮಾಡ್ಕೊಳ್ರಿ ಅವನ್ನ ನಾನು ಬೇಕಾರೆ ಬೇರೆ ಮೆಡಿಶನ್ ಬರೀತೀನಿ ಹಾಂ ಇವಾಗ ಸದ್ಯಕ್ಕೆ ಅವನ್ನೇ ತಕೊಳ್ರಿ ಅವು ಕಮ್ಮಿ ಆಗಿಲ್ಲ ಅಂದರೆ ನಾನು ನೀವು ಕ್ಲಿನಿಕಿಗೆ ಬರ್ತೀರಲ್ಲ ಅವಾಗ ನಾನು ಚೇಂಜ್ ಮಾಡ್ತೀನಿ ಬೇಕಾರೆ ಬೇರೆವು